ನಾವು ರೆಸಿಪಿಗಳನ್ನು ಯಥಾವತ್ತಾಗಿ ಅನುಸರಿಸೊ ಅನುಸರಿಸುವುದಕ್ಕಿಂತ ಯಾರು ನಮಗೆ ಈ ರೀತಿ ರೆಸಿಪಿ ಬೇಕು ಅಂತ ಕೇಳಿದ್ದಾರೋ ಅವರ ರುಚಿಗೆ ಅನುಗುಣವಾಗಿ ಬದಲಾಯಿಸಿದರೆ ಆ ರೆಸಿಪಿಯು ತುಂಬ ಚೆನ್ನಾಗಿ ಕಾಣಬರುತ್ತದೆ ಹೇಗೆಂದರೆ ಸಫ್ಫೋಸ್ ಈಗ ನಾನು ಮಶ್ರೂಮ್ ಮಂಚೂರಿಯನ್ನು ಮಾಡಬಲ್ಲೆ ಓಕೆ ಮಶ್ರೂಮ್ ಮಂಚೂರಿಗೆ ಏನೇನು ಬೇಕು ಒಂದು ಮಶ್ರೂಮ್ ಬೇ ಮಶ್ರೂಮ್ ಪಾಕೆಟ್ ಬೇಕು ಅದೇ ರೀತಿ ಮೈದಾ ಬೇಕು ಕಾರ್ನ್ ಫ್ಲೋರ್ ಬೇಕು ಸಾಲ್ಟ್ ಬೇಕು ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ ಬೇಕು ಆರೆಂಜ್ ರೆಡ್ ಕಲರ್ ಬೇಕು ಅದೇ ರೀತಿ ಆಯ್ಲ್ ಬೇಕು ಈ ರೀತಿ ಎಲ್ಲನು ತೆಗೆದುಕೊಂಡು ನಾನು ಮೈದಾ ಮತ್ತು ಕಾರ್ನ್ ಫ್ಲೋರನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಫೇಸ್ಟನ್ನು ಹಾಕಿ ಅದೇ ರೀತಿ ಸ್ವಲ್ಪ ಕಸೂರಿ ಮೆಂತ್ಯೆಯನ್ನು ಹಾಕಿ ಅದನ್ನು ತುಂಬ ಸ್ವಲ್ಪ ಸಾಲಿಡ್ ಆಗಿ ಸೋಲಿಬಲ್ ಆಗಿ ಮಿಕ್ಸ್ ಮಾಡಿ ಅದಕ್ಕೆ ಮಶ್ರೂಮನ್ನು ಕಟ್ ಮಾಡಿ ತೊಳೆದುಕೊಂಡು ಅದನ್ನು ಹಾಕಿದಾಗ ಅದನ್ನು ಚೆನ್ನಾಗಿ ಕಲಕಿ ಅದನ್ನು ಬಿಸಿ ಎಣ್ಣೆಗೆ ಸುರಿದು ಅದನ್ನು ಫ್ರೈ ಮಾಡಿ ನಾವು ಒಂದು ಇದರಲ್ಲಿ ಆಯಿಲನ್ನು ಡ್ರೈ ಮಾಡಿ ಅದೇ ರೀತಿ ಅದಕ್ಕೆ ಮಸಾಲೆ ಇದೆಲ್ಲ ಕೇಳಿ ನಾವು ಮಾಡುವ ವಿಧಾನ ಈ ರೀತಿ ಇರುತ್ತದೆ ಅದೇ ಒಬ್ಬ ನಮಗೆ ಯಾರು ಬೇ ಯಾರು ಕೇಳುತ್ತಿದ್ದಾರೊ ಅವರು ಇಲ್ಲ ನನಗೆ ಮಶ್ರೂಮ್ ಮಂಚೂರಿಯನು ಸ್ವಲ್ಪ ಸ್ಪೈಸಿ ಆ್ಯಂಡ್ ಹಾಟಾಗಿ ಮಾಡಿಕೊಡಿ ಅಂತ ಕೇಳಿದಾಗ ನಾವು ಅವರ ರುಚಿಗೆ ಅನುಗುಣವಾಗಿ ಅದನ್ನು ಅದು ನಾವು ಮಾಮೂಲಿ ನಾವು ಯಾವ ರೀತಿ ಯಥಾವತ್ತಾಗಿ ಮಾಡುತ್ತೀವೋ ಅದನ್ನು ಬಿಟ್ಟು ಅವರ ರುಚಿಗೆ ಸ್ವಲ್ಪ ಸ್ಪೈಸಿ ಆ್ಯಂಡ್ ಹಾಟಾಗಿ ಅಂತ ಕೇಳಿದಾಗ ಸ್ವಲ್ಪ ಚಿಲ್ಲಿ ಪೇಸ್ಟು ಸ್ವಲ್ಪ ಚಿಲ್ಲಿ ಸಾಸು ಅದೇ ರೀತಿ ಚಿಲ್ಲಿ ಪೌಡರನ್ನು ಹಾಕಿ ಅದೇ ರೀತಿ ಒಂದು ಚೂರು ಅದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಆ್ಯಂಡ್ ವೈಟ್ ಪೆಪ್ಪರನ್ನು ಮೇಲೆ ಸುರಿದಾಗ ಟೇಸ್ಟ್ ತುಂಬ ಅದ್ಭುತವಾಗಿ ಬರುತ್ತದೆ ಅದೇ ರೀತಿ ತಿನ್ನಲು ಅವರಿಗೆ ತುಂಬ ಹಿತ ಅನಿಸುತ್ತದೆ ಈ ರೀತಿ ಮಾಡಿದಾಗ ಬದಲಾವಣೆಗಳನ್ನು ಮಾಡಿದಾಗ ಅಡಿಗೆಯು ತುಂಬ ಸ್ವಾದ ಮತ್ತು ರುಚಿಕರವಾಗಿರುತ್ತದೆ ಓಕೆ